ಆರೋಗ್ಯ ಸೇವೆಗಳಲ್ಲಿ ಅಪರ್ಯಾಪ್ತ ವಿಮಾರಕ್ಷಣೆಯ ಸಮಸ್ಯೆಯನ್ನು ರಾಜ್ಯವು ಹೇಗೆ ಉದ್ದೇಶಿಸುತ್ತದೆ ಹೇಗೆಂದರೆ ಕೆಲಸ ಮಾಡ್ತಕಂತಿರೋ ಕೆಲಸಗಾರರಿಗೆ ಒಂದು ಕಾರ್ಡನ್ನು ಮಾಡ್ಕೊಟ್ಟಿರ್ತಾರೆ ಆ ಕಾರ್ಡನ್ನು ತಗಂಡು ಹೋಗಿ ನಾವು ವಿಮಾ ಹಾಸ್ಪೆಟ್ಲ್ ಇರುತ್ತಲ್ಲ ಆ ವಿಮಾ ಹಾಸ್ಪೆಟ್ಲಲ್ಲಿ ಹೋಗಿ ನಾವು ತೋರಿಸಬೇಕು ಅದು ಆ್ಯಕ್ಚುಲಿ ಕೆಲ್ಸಗಾರರಿಗೆ ಅಂತಲೇ ವರ್ಕರ್ಸಿಗಂತಲೇ ಮಾಡಿ ಒಂದು ಕಾರ್ಡ್ ಮಾಡಿ ಕೊಟ್ಟಿರ್ತಾರೆ ಹಾಸ್ಪೆಟ್ಲೊಳಗೆ ಬಟ್ ಅಲ್ಲೇನಾಗುತ್ತೆ ಅಂದರೆ ಯಾರೋ ಒಬ್ಬೊಬ್ಬರು ಡಾಕ್ಟ್ರದು ಹೇಳ್ತಿರೋದು ಒಂದೊಂದು ಸರಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಹಾಗೂ ಇಂಜೆಕ್ಷನ್ಸ್ ಬೇಕೆಂದರೂ ಇಂಜೆಕ್ಷನ್ಸ್ ಕೊಡಲ್ಲ ಟ್ಯಾಬ್ಲೆಟ್ಸಷ್ಟೇ ಕೊಡ್ತಾರೆ ರಾಜ್ಯ ಏನು ಉದ್ದೇಶಿಸ್ತು ಅಂದರೆ ವರ್ಕರ್ಸಿಗೆ ಹೆಲ್ಪಾಗಲಿ ಅಂತ ಈ ಥರದ್ದು ಎಲ್ಲ ಮಾಡ್ತಾರೆ ಬಟ್ಟ ಅಲ್ಲಿಯ ಡಾಕ್ಟರ್ಸ್ಗಳು ಅದಕ್ಕೆ ತಕ್ನಂಗೆ ರೆಸ್ಪಾನ್ಸ್ ಇರಲ್ಲ ರಾಜ್ಯ ಕರ್ನಾಟಕ ರಾಜ್ಯ ವಿಮಾರಕ್ಷಣೆ ಅಂದರೆ ಕೆಲಸಗಾರರ ರಕ್ಷಣೆಗೋಸ್ಕರ ಈ ಥರದ ಒಂದು ಆಸ್ಪತ್ರೆಯನ್ನು ಉದ್ದೇಶಿಸಿ ಮಾಡಿರುತ್ತದೆ